ರುಬಿನ ಮೇಡಮ್ ರೀ ನಾನು ಹಸಿನ ಅಂತ

ನೀವು ಜ್ಯುವೆಲ್ ಜ್ಯೂವೆಲ್ರಿ ಶಾಪ್ ಐತೆಲ್ಲಾ ರೀ ನಿಮ್ದು ಹಾಂ ಎಲ್ಲಿ ಬರುತ್ತೆ ರೀ ಹಾಂ ಹಾಂ ಹಾಂ ಎಷ್ಟ್ ಗಂಟೆಗೆ ಬರ್ಬೆಕು

ಹಾಂ ಏನೇನು ಸಿಗ್ತಾವೆ ರೀ ಇಲ್ಲಿ

ನನಗೆ ಒಯ್ಯಬೇಕಾಗಿತ್ತು ರೀ ಪ್ರೈಸ್ ಎಷ್ಟು ಇರ್ತದೆ

ಬರ್ತಿನಿ ಮೇಡಮ್ ನಾಲ್ಕು ಗಂಟೆಗೆ ಬರ್ತಿನಿ

ನಮಗೆ ನಾಲ್ಕು ಬಳೆ ಬೇಕಾಗಿದ್ವು

ನೆಕ್ಲೆಸ್ ಸೆಟ್ ಒಂದು ನಾಲ್ಕು ಬೇಕಾಗಿದ್ದವು

ಎಲ್ಲ ಚ ಒಳ್ಳೆಯವದಲ್ಲ ರೀ ಎಲ್ಲ ಚೆನ್ನಾಗಿದಾವಾ ಆಯ್ತು ಬರ್ತಿನಿ ತೊಗೊಳ್ಳರಿ

ಹ್ಞೂ ಬಳೇ ಮತ್ತು ನೆಕ್ಲೆಸ್ ಉಂಗುರ ಹಾಂ

ರೇಟ್ ಕಮ್ಮಿ ಅದಾವಾ ಹ್ಞೂ ಆಯ್ತು ಆಯ್ತು ಬರ್ತಿನಿ